ನಮ್ಮ ಕರ್ನಾಟಕ ರಾಜ್ಯವು ಈವಾಗ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಸುಧಾರಣೆ ಮಾಡೋಕೆ ತುಂಬನೇ ಒಂದು ಪ್ರಯತ್ನ ಪಡ್ತಿದೆ ಅಂತಲೇ ಹೇಳ್ಬೋದು ಮತ್ತೆ ಈವಾಗ ನೋಡಿ ಮುಂಚೆ ಇದ್ದಕ್ಕಿಂತ ಈವಾಗಿನ ಒಂದು ಆರೋಗ್ಯ ಕ್ಷೇತ್ರ ಒಂದು ತುಂಬನೇ ಒಂದು ಮುಂದುವರಿದಿದೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಮುಂಚೆ ಎಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟಿಗೆ ತುಂಬನೆ ಒಂದು ಪರದಾಡುವ ಪರಿಸ್ಥಿತಿ ಇತ್ತು ಏಕೆಂದ್ರೆ ಒಂದು ಒಳ್ಳೆ ಹಾಸ್ಪಿಟಲ್ಗಳು ಇರ್ತಿರಲಿಲ್ಲ ನಮ್ಮ ರಾಜ್ಯದಲ್ಲಿ ಮತ್ತೆ ಇದ್ದರೂ ತುಂಬ ಒಂದು ಕಾಸ್ಟ್ಲಿ ಆಗ್ತಿತ್ತು ಜನಗಳಿಗೆ ಏಕೆಂದ್ರೆ ಜನಗಳಿಗೆ ಬ್ ಈವಾಗ ನೋಡಿ ಬಡವರಿಗೆಲ್ಲ ಅವ್ರಿಗೆ ಬಡವರಿಗೆ ಜಾಸ್ತಿ ಗೌರ್ಮೆಂಟ್ ಆಸ್ಪತ್ರೆ ಈ ರೀತಿ ಅವ್ರಿಗೆ ಹುಡುಕ್ತಾಯಿರ್ತಾರೆ ಏಕೆಂದ್ರೆ ಅಲ್ಲಿ ಪ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಆದರೆ ಅಲ್ಲಿ ಅಷ್ಟೇ ಒಂದು ಕ್ವಾಲಿಟಿ ಸರ್ವಿಸ್ ಸಿಗೋದಿಲ್ಲ ಅವ್ರಿಗೆ ಯಾವುದೇ ಒಂದು ಮೆಡಿಸಿನು ಕೂಡ ಒಂದು ಕ್ವಾಲಿಟಿ ಆಗಿರಲ್ಲ ಆದ್ದರಿಂದ ಜನಗಳಿಗೆ ಈ ಕಡೆ ಪ್ರೈವೆಟಿಗೆ ಹೋಗೋಕೆ ಆಗಲ್ಲ ಮತ್ತೆ ಗೌರ್ಮೆಂಟಿಗೆ ಹೋಗೋಕೆ ಆಗಲ್ಲ ಈ ರೀತಿಯ ಒಂದು ಪರಿಸ್ಥಿತೀಲಿ ಅವರು ತುಂಬನೇ ಒಂದು ತೊಂದರೆ ಅನುಭವಿಸ್ತವ್ರೆ ಅಂತಲೇ ಹೇಳ್ಬೋದು ಆದರೆ ಈವಾಗೆಲ್ಲ ಹಾಗಿಲ್ಲ ಈವಾಗೆಲ್ಲ ಆದಷ್ಟು ಸರ್ಕಾರದೋರು ಈವಾಗ ಹೊರ ರಾಜ್ಯದಿಂದ ಓಸ್ಪಿಟಲ್ಗಳು ಮತ್ತೆ ಹೊರ ದೇಶದ ಹಾಸ್ಪಿಟಲ್ಗಳನ್ನೆಲ್ಲ ಈಗ ಇಲ್ಲಿಗೆ ಒಂದು ಲಾಂಚ್ ಮಾಡೋದು ಲಾಂಚ್ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಒಂದು ಅವರು ಸರ್ವಿಸ್ನ ಪ್ರೊವೈಡ್ ಮಾಡ್ಬೋದು ಅಂತ ಒಂದು ಎಲ್ಲ ರೀತಿಯ ಒಂದು ಪರ್ಮಿಷನು ಎಲ್ಲ ರೀತಿಯ ಒಂದು ಎನ್ ಒ ಸಿಯನ್ನು ನೀಡ್ತಿದ್ದಾರೆ ಪ್ರತಿ ಒಂದು ಹಾಸ್ಪಿಟಲ್ ಅವ್ರಿಗೂನು ಏಕೆಂದ್ರೆ ಆವಾಗ ಜನಗಳಿಗೆ ಒಂದು ತುಂಬನೇ ಈವಾಗ ಜಾಸ್ತಿ ಹಾಟ್ಲ್ ಹಾಸ್ಪಿಟ್ಲುಗಳು ಆದಷ್ಟೂ ಕಾಂಪಿಟೇಷನ್ನೂ ಬೆಳೆಯುತ್ತೆ ಮತ್ತೆ ಕಡಿಮೆ ದರದಲ್ಲಿ ಪ್ರತಿಯೊಂದು ಟ್ರೀಟ್ಮೆಂಟ್ನೂ ಜನಗಳಿಗೆ ತಲುಪಲು ಒಂದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಈವಾಗ ನೀವು ನೋಡಿ ಫೋರ್ಟಿಸು ಬಿ ಜಿ ಎಸ್ಸು ಮತ್ತು ಗ್ಲೋಬಲ್ ಹಾಸ್ಪಿಟಲು ಮತ್ತು ಅಪೊಲೊ ಈ ರೀತಿ ಒಂದು ನಮ್ಮ ದೇಶ ವಿಧ ಪೂರ್ತಿ ಈ ಥರ ಆಸ್ಪಿಟ್ಲ್ಗಳು ಎಲ್ಲ ಕಡೆಯೂ ಬ್ರ್ಯಾಂಚಸ್ ಇದೆ ಈ ರೀತಿ ಆಸ್ಪಿಟ್ಲ್ಗಳು ಬಂದಾಗ ಏನಾಗುತ್ತೆ ಅಂದರೆ ಒಂದು ಒಂದು ನಂಬಿಕೆ ಅಂತ ಆ ಜನಗಳಲ್ಲಿ ಇಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೊ ಒಂದು ನಂಬಿಕೆ ಇರುತ್ತೆ ಮತ್ತು ಇನ್ನೊಂದು ಯಾವ ರೀತಿ ಗೌರ್ಮೆಂಟ್ ನಿಭಾಯಿಸ್ತವ್ರೆ ಅಂದರೆ ಈವಾಗ ನೋಡಿ ನಮ್ಮ ನಿ ಇಂಡಿಯಾದ ಇಂಡಿಯಾ ಈವಾಗ ಒಂದು ಒಂದು ಐ ಟಿ ಹಬ್ ಆಗಿದೆ ಪ್ರಪಂಚದಲ್ಲಿ ಇಲ್ಲಿ ಪ್ರತಿಯೊಂದು ಕಂಪ್ನಿಗಳು ಇಲ್ಲಿ ಒಂದು ಕೆಲಸವನ್ನ ನಿರ್ವಹಿಸ್ತಾಯಿದೆ ಪ್ರತಿಯೊಂದು ಕಂಪ್ನಿಗಳೂ ಅವ್ರದ್ದೇ ಆದ ಒಂದು ಕಂಪ್ನಿ ಇದೆ ಇಲ್ಲಿ ಮತ್ತು ಈವಾಗ ಅದರಲ್ಲೂ ಕೂಡ ನಮ್ಮ ಬೆಂಗ್ಳೂರು ಸಿಟಿಲಿ ಈಗ ನಮ್ಮ ಕರ್ನಾಟಕದ ಬೆಂಗ್ಳೂರು ಸಿಟಿ ಒಂದು ಐ ಟಿ ಒಂದು ಐ ಟಿ ಹಬ್ ಅಂತಲೇ ಹೇಳ್ಬೋದು ಅದು ನಮ್ಮ ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತಲೇ ಕರೆಯಲಾಗುತ್ತೆ ಏಕೆಂದ್ರೆ ಇಲ್ಲಿ ತುಂಬನೇ ಒಂದು ಸಾಫ್ಟ್ವೇರ್ ಕಂಪ್ನಿಗಳು ಇಲ್ಲಿದೆ ಈ ಸಾಫ್ಟ್ವೇರ್ ಕಂಪ್ನಿಗಳು ಇಲ್ಲಿ ಲೊಕೇಟ್ ಆಗಿರೋದ್ರಿಂದ ಇಲ್ಲಿ ತುಂಬ ಒಂದು ನಮ್ಮ ರಾಜ್ಯಕ್ಕೆ ಒಂದು ಅಭಿವೃದ್ಧಿಗೆ ಒಂದು ಬೆಂಬಲ ನೀಡುತ್ತೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಇಲ್ಲಿಗೆ ತುಂಬ ಮ ಕೆಲಸಕ್ಕೆ ಒಂದು ಅವಕಾಶ ಇರ್ತವೆ ಜನಗಳಿಗೆ ಮತ್ತು ಈ ಕಂಪ್ನಿಗಳಿಂದ ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಅಂತ ಇರುತ್ತೆ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಅಂದರೆ ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಈ ಸಿ ಎಸ್ ಆರ್ ಆ್ಯಕ್ಟಿವಿಟಿಲಿ ಕಂಪ್ನಿ ಅವರು ಅವ್ರಿಗೆ ಬರೋ ಲಾಭದಲ್ಲಿ ಒಂದು ಟೂ ಪರ್ಸೆಂಟೊ ಇಲ್ಲಾಂದ್ರೆ ಒಂದು ಫೈವ್ ಪರ್ಸೆಂಟ್ನೊ ನಮ್ಮ ಸಮಾಜಕ್ಕೆ ಅಂತ ಅವ್ರು ಎತ್ತಿಡ್ಬೇಕು ಅವ್ರು ಯಾವುದೇ ರೀ ಅವರು ಒಂದು ಒಳ್ಳೆಯ ಒಂದು ಸಮಾಜದಲ್ಲಿ ಏನಾರ ಒಂದು ತೊಂದರೆ ಇದ್ದರೆ ಅದಕ್ಕೊಂದು ಸೊಲ್ಯೂಷನ್ ಮಾಡೋಕೆ ಈ ಹಣ ಒಂದು ಉಪಯೋಗಿಸ್ತಾರೆ ಈವಾಗ ನೋಡಿ ಒಂದು ಕಂಪ್ನಿ ಈವಾಗ ಇನ್ಫೋಸಿಸು ಟಾಟಾ ಕಂಪ್ನಿ ಸೊನಾಟೊ ಈ ರೀತಿ ತುಂಬನೇ ಒಂದು ಐ ಟಿ ಕಂಪ್ನಿಗಳು ಇರೋದರಿಂದ ನಾವು ಅದು ನಮ್ಮ ಬೆಂಗ್ಳೂರಲ್ಲಿ ತುಂಬನೇ ಜಾಸ್ತಿ ಇದೆ ಇವೆಲ್ಲ ಕಂಪ್ನಿಗಳು ಅವ್ರಿಗೆ ಬರೊ ಲಾಭದಲ್ಲಿ ಅವ್ರಿಗೆ ಬರೊ ಒಂದು ಇನ್ಕಮಲ್ಲಿ ಫೈವ್ ಪರ್ಸೆಂಟ್ ಇಂದ ಟೆನ್ ಪರ್ಸೆಂಟ್ ಅವರು ಮಿನಿಮಮ್ ಫೈವ್ ಪರ್ಸೆಂಟ್ ಅವ್ರು ತೆಗೆದು ಇಟ್ಟರೂ ಅವರು ಈವಾಗ ನೋಡಿ ಒಂದು ಆರೋಗ್ಯ ಕ್ಷೇತ್ರಗಳು ಈವಾಗ ಒಂದು ಹಾಸ್ಪಿಟಲ್ಗಳು ಯಾವ್ದಾರು ಈ ರೀತಿ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಹೋಗಿ ರಿನೊವೇಟ್ ಮಾಡೋದು ಮತ್ತೆ ಅಲ್ಲಿ ಯಾವ್ದಾರ ಮೆಷಿನರಿಸ್ಗಳು ಇಲ್ಲಾಂದ್ರೆ ಅದನ್ನ ಇವ್ರು ಕೊಂಡ್ಕೊಂಡು ಬಂದು ಆ ಆಸ್ಪಿಟಲ್ಗೆ ಕೊಡೋದು ಈ ರೀತಿಯ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಇದು ನಮ್ಮ ಜನಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದೊಂದು ಸಮಾಜಕ್ಕೂ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಈವಾಗ ಸೋಷಿಯಲ್ ರೆಸ್ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅವರು ಹೊತ್ಕೊಂಡಾಗ ತುಂಬನೇ ಒಂದು ಸಮಾಜಕ್ಕೆ ಒಳ್ಳೆದಾಗುತ್ತೆ ಇದೇ ರೀತಿ ಬರಿ ಆರೋಗ್ಯ ಕ್ಷೇತ್ರಕ್ಕೆ ಇದು ಸೀಮಿತವಲ್ಲ ಈವಾಗ ಒಂದು ಕಂಪ್ನಿ ಒಂದು ಸ್ಕೂಲ್ನ ಒಂದು ಹೋಗಿ ಇಂಪ್ರೊವೈಸ್ ಮಾಡ್ತಾರೆ ಅಲ್ಲಿ ಅದು ಈವಾಗ ಹಳ್ಳಿ ಸೈಡು ಶಾಲೆಗಳಲ್ಲಿ ಅಲ್ಲಿ ಬುಕ್ಸ್ ಇರಲ್ಲ ಮಕ್ಕಳುಗಳಿಗೆ ಮತ್ತು ಬೋರ್ಡ್ಗಳು ಇರಲ್ಲ ಇಲ್ಲಾಂದ್ರೆ ಡೋರ್ಗಳು ಇರಲ್ಲ ಒಂದು ಟಾಯ್ಲೆಟ್ ಇರಲ್ಲ ಈ ರೀತಿ ಇಲ್ದಿದ್ದ ಶಾಳೆಗಳಿಗೆ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿರೊ ಕಂಪ್ನಿಗಳು ಅಲ್ಲಿ ಹೋಗಿ ಒಂದು ಡೊನೇಟ್ ಮಾಡ್ತಾರೆ ಆ ಮಕ್ಕಳುಗಳಿಗೆ ಒಂದು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ತುಂಬನೇ ಒಂದು ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಕಂಪ್ನಿ ಅವರು ನಿರ್ವಹಿಸ್ತಾರೆ ಅದು ಒಂದು ಶಾಲೆಯಲ್ಲಿ ಒಂದು ಕಾಲೇಜು ಒಬ್ಬರು ಆರೋಗ್ಯ ಕ್ಷೇತ್ರದಲ್ಲಿ ಒಬ್ಬರು ಟ್ರಾನ್ಸ್ಪೋರ್ಟೇಷನ್ ಕ್ಷೇತ್ರದಲ್ಲಿ ಒಬ್ಬರು ಮ ಇದು ಈವಾಗ ನೋಡಿ ಮಾಲ್ ಫ ಮಾಲ್ ಮಾಲ್ ನ್ಯೂಟ್ರಿಷನ್ಸು ಚಿಲ್ಡ್ರನ್ಸ್ಗಳಿಗೆ ಒಂದು ಊಟ ದೊರಕಿಸೋದು ಇದು ತುಂಬನೇ ಈವಾಗ ನಮ್ಮ ದೇಶದಲ್ಲಿ ಮಾಲ್ನ್ಯೂಟ್ರಿಷನ್ ಸ್ಟೂಡೆಂಟ್ಸ್ಗಳು ತುಂಬನೇ ಇದ್ದಾರೆ ಚಿಲ್ಡ್ರನ್ಸ್ಗಳು ಅವ್ರು ಯಾವ ರೀತಿ ತೊಂದರೆ ಅನುಭವಿಸ್ತಿರ್ತಾರೆ ಒಂದು ಪೌಷ್ಠಿಕಾಂಶ ಅವ್ರು ದೇಹದಲ್ಲಿ ಕಡಿಮೆ ಆಗಿರುತ್ತೆ ಇಂತವರಿಗೆಲ್ಲ ಊಟವನ್ನು ದೊರಕಿಸಿ ಕೊಡ್ತಾರೆ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸ್ತಾರೆ ಇದು ಒಂದು ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು ಈ ರೀತಿ ಸಹಾಯ ಮಾಡೋದ್ರಿಂದ ಯಾ ಏನಾಗುತ್ತೆ ಅಂದರೆ ಒಂದು ಕಂಪ್ನಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಮತ್ತೆ ನಮ್ಮ ಸಮಾಜಕ್ಕೂ ಒಂದು ಸಹಾಯ ಆಗುತ್ತೆ ಮತ್ತು ನಮ್ಮ ಸಮಾಜದ ಸ್ಥಿತಿನೂ ಒಂದು ಸಮಾನತೆಯಿಂದ ಇರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಮ್ಮ ಕರ್ನಾಟಕ ಸರ್ಕಾರವು ಐ ಟಿ ಕಂಪ್ನಿಗಳಿಗೆಲ್ಲ ಒಂದು ರೂಲ್ಸ್ ಮಾಡಿ ಇದನ್ನೊಂದು ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ರೂಲ್ಸ್ನ ತಗೋಬಂದು ನಮ್ಮ ಸಮಾಜಕ್ಕೆ ಒಂದು ಹೆಲ್ಪ್ ಆಗಿ ಹೆಲ್ಪ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಈವಾಗ ನೋಡಿ ನಾವು ಸಮಾಜದಿಂದಲೇ ಅವ್ರಿಗೆ ಒಂದು ದ್ ಅವ್ರಿಗೊಂದು ಇನ್ಕಮ್ ಬಂದಿರುತ್ತೆ ಆ ಇನ್ಕಮ್ನ ಒಂದು ಫೈವ್ ಪರ್ಸೆಂಟಷ್ಟು ಸಮಾಜಕ್ಕೆ ಕೊಟ್ಟಾಗ ಒಂದು ಜ್ ಬಡವರಿಗೂ ಒಂದು ಹೆಲ್ಪ್ ಆಗುತ್ತೆ ಮತ್ತೆ ಒಂದು ಮಾನವೀಯತೆ ದೃಷ್ಠಿಯಿಂದಲೂ ಒಂದು ಒಳ್ಳೆದಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಮ್ಮ ದೇಶ ಪೂರ್ತಿ ಇದೆ ಮತ್ತೆ ಆಲ್ಮೋಸ್ಟ್ ಈಗ ಫಾರಿನಲ್ಲೂ ಈವಾಗ ಈ ರೂಲ್ಸ್ನ ಫಾಲೋ ಮಾಡ್ತವ್ರೆ ಅದರಲ್ಲೂ ನಮ್ಮ ಈ ಬೆಂಗಳೂರಲ್ಲಿ ತುಂಬನೇ ಐ ಟಿ ಕಂಪ್ನಿ ಇರೋದರಿಂದ ನಮ್ಮ ಕರ್ನಾಟಕ ಜನಗಳಿಗೆ ಒಂದು ತುಂಬನೇ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು